ನಮ್ಮ ರಾಷ್ಟ್ರದಲ್ಲಿ ಧ್ವಜದಲ್ಲಿರುವ ವಿಶೇಷತೆ ನಮ್ಮ ರಾಷ್ಟ್ರದಲ್ ಧ್ವಜದಲ್ಲಿರುವಂಥ ವಿಶೇಷತೆ ಏನಿದೆ ಅಂತಂದರೆ ಆ ಪ್ರತಿ ಒಂದು ಧ್ವಜದಲ್ಲಿರುವಂಥ ಪ್ರತಿ ಒಂದು ಬಣ್ಣವೂ ಕೂಡ ಒಂದೊಂದು ನಮಗ್ ಒಂದೊಂದು ಚರಿತ್ರೆಯನ್ನು ಹೇಳುತ್ತೆ ಅದ್ರ ಒಂದೊಂದು ಮಹತ್ವವನ್ನು ಅಡಗಿದೆ ಆ ಅದು ಒಂದೊಂದು ಬಣ್ಣವನ್ನು ಅದ್ರಲ್ಲಿ ಮೊದಲ್ನೇದಾಗಿ ಕೇಸರಿ ಬಣ್ಣ ಕೇಸರಿ ಬಣ್ಣದಲ್ಲಿ ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದಂತಹ ತ್ಯಾಗ ಬಲಿದಾನಗಳ ಬಗೆಯನ್ನೂ ತಿಳಿಸ್ಕೊಡುತ್ತೆ ಮಧ್ಯದಲ್ಲಿರುವ ಬಿಳಿ ಬಣ್ಣ ಈ ಬಿಳಿ ಬಣ್ಣನ ಶಾಂತಿಯುತ ಮತ್ತು ತಾಳ್ಮೆಯಿಂದ ವಿವಿಧತೆಯಲ್ಲಿ ಏಕತೆ ಇದು ಎಲ್ಲರೂ ನಾವು ಒಂದೇ ಅನ್ನೋವನ್ನ ಭಾವನೆಯನ್ನು ಸೂಚಿಸುತ್ತೆ ಮತ್ತು ಮೂರ್ನೇದು ಹಸಿರು ಬಣ್ಣ ಆ ಹಸಿರು ಬಣ್ಣದಲ್ಲಿ ನಮ್ಮ ಪ್ರಕೃತಿಯನ್ನು ನಾವು ಹೊತ್ಕೊಂಡಿದ್ದೀವಿ ನಮ್ಮ ಪ್ರಕೃತಿ ನಮ್ಗೆ ಹಸ್ರು ಇಲ್ಲದೇ ನಾವು ಬದ್ಕೊಕ್ಕಾಗೋಲ್ಲ ಅನ್ನೋದನ್ನು ಅಂದ್ರೆ ನಾವು ರೈತನ ಒಂದು ಆಹಾರ ಬೆಳೆಯೋದರಿಂದ ಹಿಡಿದು ಪ್ರತಿ ಒಂದನ್ನೂ ಕೂಡ ಒಂದು ಹಸ್ರು ಅನ್ನೋದನ್ನು ಸೂಚಿಸುತ್ತೆ ಅದರಲ್ಲಿ ಪ್ರಕೃತಿಯನ್ನು ಸೂಚಿಸುತ್ತೆ ಪ್ರಕೃತಿ ಅನ್ನೋದು ನಮಗೆ ಜೀ ದೇವ್ರು ಕೊಟ್ಟಿರುವಂಥ ಕೊಡುಗೆ ಅಂತ ಹೇಳಿ ಮಧ್ಯದಲ್ಲಿರುವಂಥ ಅಶೋಕ ಚಕ್ರ ಆಂ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆ ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚಿಸುತ್ತೆ ಇಪ್ಪತ್ನಾಲ್ಕು ದಿನಗಳಲ್ಲಿ ಗಣ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಎಲ್ಲ ನ ಜಾತಿ ಭೇದಗಳ ಮಾಡದೆ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ನಮ್ಮ ಬಾವುಟದಲ್ಲಿ ಪ್ರತಿ ಒಂದು ಬಣ್ಣಗಳು ಕೂಡ ವಿಶೇಷತೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದೆ